ಏನಪ್ಪ ಈ ಕ್ಯಾಬು ಎಷ್ಟೊತ್ತಿಗೋಗುತ್ತೆ ನಮ್ದು ಸ್ಥಳಕ್ಕೆ ಇದು ನೀನು ಬೇರೆ ಮಾರ್ಗದಿಂದ ಹೋಗ್ತಿದ್ಯಾ ಅನ್ಸುತ್ತೆ ಏಕೆಂದರೆ ಅಲ್ಲಿ ರಸ್ತೆ ನಿರ್ಮಾಣ ನಡೀತಿರೋದರಿಂದ ನೀನು ಬೇರೆ ಮಾರ್ಗದಲ್ಲಿ ಹೋಗ್ತಿದ್ದೀಯ ಆದರೆ ನನಗೆ ಸ್ವಲ್ಪ ತುರ್ತಾಗಿ ಒಂದು ಮೀಟಿಂಗ್ ಇರೋದರಿಂದ ನಾವು ಬೇಗ ಹೋಗ್ಬೇಕಾಗಿದೆ ಎಷ್ಟೊತ್ತಿಗೆ ಅಂದಾಜು ಎಷ್ಟೊತ್ತಿಗೆ ತಲುಪುತ್ತೆ ಅಂತ ಹೇಳ್ಬೇಕಿತ್ತು ನೀನು ಇನ್ನೂ ಎಷ್ಟು ದೂರ ನಾವು ಹೋಗ್ಬೇಕಾಗಿದೆ ಅದಕ್ಕೆಷ್ಟು ಹೊತ್ತು ಬೇಕು ಎಷ್ಟು ಸಮಯ ಬೇಕು ಅದ್ನೆಲ್ಲ ಹೇಳು ನನಗೆ ನನಗೆ ಉಪಯೋಗ ಆಗುತ್ತೆ ನನಗೆ ಅವರಿಗೆಲ್ಲ ನಾನು ಮುಂಚಿತವಾಗಿನೇ ಅವರಿಗೆಲ್ಲ ಹೇಳೋದಿಕ್ಕೆ ಮೀಟಿಂಗಲ್ಲಿರೋರಿಗೆಲ್ಲ ಹೇಳೋದಿಕ್ಕೆ ಉಪಯೋಗ ಆಗುತ್ತೆ ಎಷ್ಟೊತ್ತಿಗೆ ಹೋಗ್ತೀನಿ ನಾನು ಎಷ್ಟೊತ್ತಿಗೆ ತಲುಪ್ತೀನಲ್ಲಿಗೆ ಎಷ್ಟೊತ್ತಿಗೆ ಮೀಟಿಂಗ್ ಸ್ಟಾಟ್ ಮಾಡ್ಬೋದು ಅಂತ ನೀನಿವಾಗ ಯಾವುದು ಜಾಗದಲ್ಲಿದ್ಯ ಯಾವ ಮಾರ್ಗದಿಂದ ಹೋಗ್ತಿದ್ಯ ಅಂತಲೂ ಸ್ವಲ್ಪ ಹೇಳಿಬಿಡು ಹಾಗೆ ಎಷ್ಟೊತ್ತಿಗೆ ಅಲ್ಲಿಗೆ ತಲುಪ್ತಿವಿ ಅಂತಲೂ ಹೇಳಿಬಿಡು ಈಗ ಹೌದು ಮೆಜೆಸ್ಟಿಕ್ಕಿಗೆ ಹೋಗೋದಿಕ್ಕೆ ಇನ್ನೂ ಹನ್ನೆರಡು ಕಿಲೋಮೀಟರ್ ಇದೆ ಸರಿ ಹನ್ನೆರಡು ಮೈಲಿಗಳು ಮೈಲಿಯಲ್ಲಿ ಎಷ್ಟು ಬಂದಿದ್ದೀಯ ನಾಲ್ಕು ಮೈಲಿ ಬಂದಿದ್ದೀಯ ಹಾಂ ಸರಿ ನಾಲ್ಕು ಮೈಲಿ ಅಂತಂದರೆ ಇನ್ನೂ ಎಷ್ಟು ಎಂಟು ಮೈಲಿಗಳಿದೆ ನಾಲ್ಕು ಮೈಲಿ ಬರೋದಕ್ಕೆ ನೀನು ಇಪ್ಪತ್ತು ನಿಮಿಷ ತಗೊಂಡಿದ್ದೀಯ ಇನ್ನೂ ಎಂಟು ಮೈಲಿ ಹೋಗೋದಕ್ಕೆ ಇನ್ನೂ ನಲವತ್ತು ನಿಮಿಷ ಬೇಕಾಗುತ್ತೆ ನಿನಗೆ ಹಾಂ ಸರಿ ಸರಿ ಇನ್ನು ನಲವತ್ತು ನಿಮಿಷದಲ್ಲಿ ಹಾಗಾದರೆ ನಾವು ತಲುಪ್ತೀವಿ ನಮ್ಮ ಜಾಗನ ಹಾಗೆಂದ್ರೆ ಒಳ್ಳೆಯದೆ ಏಕೆಂದರೆ ನಾನು ಇನ್ನೂ ಒಂದು ಗಂಟೆ ಅಷ್ಟೇ ಕಾಲಾವಕಾಶ ಇರೋದು ಮೀಟಿಂಗಿಗೆ ನಾವು ನಲವತ್ತು ನಿಮಿಷದಲ್ಲಿ ತಲುಪೋದಾದರೆ ಒಳ್ಳೆಯದೇ ಅದು ನಾನು ಮುಂಚಿತವಾಗಿನೇ ತಲುಪ್ತೀನಿ ನನ್ನ ಆಫೀಸಿಗೆ ಹಾಂ ಸರಿ ಪಾ